ನಾ ನಾನು ಅಂತರಗಂಗೆಯ ಬೆಟ್ಟದ ಜಾಗಳದಲ್ಲಿ ಹೋಗಿ ಅಲ್ಲಿ ಸಕಲ ಜಾಗ ಸ್ಥಳವನ್ನು ನೋಡಿಕೊಂಡು ಬಂದಿದ್ದೇನೆ ಮತ್ತು ಅವನಿ ಬೆಟ್ಟದಲ್ಲಿ ಇರುವ ದೇವಸ್ಥಾನಗಳನ್ನು ಮತ್ತು ಅಲ್ಲಿಯ ಬೆಟ್ಟದ ಸೊಬಗನ್ನು ಮತ್ತು ಅಲ್ಲಿ ನಿಂತಿಕೊಂಡರೆ ಕಾಣುವ ಅವನಿಯ ಸೊಬಗನ್ನು ನೋಡಲು ಎರಡು ಕಣ್ಣುಗಳು ಸಾಲಲ್ಲ ಆದ್ದರಿಂದ ಅಲ್ಲಿ ಪ್ರತಿಯೊಬ್ಬನು ಹೋಗಿ ನೋಡಬೇಕಾದ ಸ್ಥಳವೆಂದರೆ ಶಿವ ದೇವಸ್ಥಾನ ಮತ್ತು ಅಂತರಗಂಗೆಯ ಬೆಟ್ಟದಲ್ಲಿ ಯಾವಾಗಲು ನೀರು ಬರುತ್ತಿರುತ್ತದೆ ಅಲ್ಲಿ ಸ್ನಾನ ಮಾಡಿದರೆ ಮನಸ್ಸಿಗೆ ನೆಮ್ಮದಿ ಶಾಂತಿ ಎಲ್ಲ ಲಭಿಸುತ್ತದೆ ಮತ್ತು ಅಲ್ಲಿ ದೇವರ ದರ್ಶನ ಮಾಡಿಕೊಂಡು ಹಾಗೆ ಬಂದರೆ ಮೇಲೆಗೆ ಮುಂದೆ ಹೋದರೆ ಹಳ್ಳಿಗಳು ಸಿಗುತ್ತವೆ ಹಳ್ಳಿಯಲ್ಲಿ ಅಲ್ಲಿಯ ಜನರು ಸ್ವಾಭಾವಿಕವಾಗಿ ಸಿಟಿಯ ಜನಗಳಿಗಿಂತ ಚೆನ್ನಾಗಿ ಬದುಕುತ್ತಿರುತ್ತಾರೆ ಅಲ್ಲಿ ಅವರಿಗೆ ಅವರ ಜೀವನವೇ ಒಂದು ಒಳ್ಳೆಯ ಗುಣವಾಗಿ ಕಾಣಿಸ್ತದೆ ಯಾರೇ ಹೋದರೂ ಅಲ್ಲಿ ಜನಗಳಿಗೆ ನೀರು ಊಟ ಸಹ ಬಡಿಸುತ್ತಾರೆ ನೀವು ಯಾರು ಯಾವ ಜಾತಿ ಏನೆಂದು ಕೇಳುವುದಿಲ್ಲ ಎಲ್ಲರನ್ನು ಸಮನಾಗಿ ನೋಡುತ್ತಾರೆ ಇದೇ ಈ ಬೆಟ್ಟದ ಸ ವಿಷಯ